ಈಗಿನ ಕಾಲದ ಮಕ್ಕಳನ್ನು ನಾವು ನೆನಪಿಸಿಕೊಳ್ಬೇಕಂದ್ರೆ ಬೇರೆ ಏನನ್ನೂ ನೆನಪಿಸಿಕೊಬೇಕಾಗಿಲ್ಲ ಮೊಬೈಲ್ ಫೋನ್ಗಳನ್ನು ನೆನ್ಪಿನಲ್ಲಿ ಇಟ್ಟುಕೊಂಡ್ರೆ ಆಗ್ತದೆ ಯಾಕಂದರೆ ಚಿಕ್ಕ ಹುಟ್ಟಿನ ಅಂದರೆ ಹುಟ್ಟಿ ಬೆಳೆಯತಕ್ಕಂತಹ ಮಕ್ಕಳಿಂದ ಹಿಡ್ದು ಬುದ್ಧಿ ಬಂದಂತಹ ಯುವಕರವರೆಗೆ ಯೂಸ್ ಎಲ್ಲರೂ ಪ್ರತಿಯೊಬ್ಬರೂ ಬಳಸ್ತಕ್ಕಂಥದ್ದೇ ಮೊಬೈಲ್ ಫೋನ್ಗಳು ಮೊಬೈಲ್ ಫೋನ್ಗಳಲ್ಲೇ ಆಟ ಆಡ್ತಾರೆ ಮೊಬೈಲ್ ಫೋನ್ಗಳಲ್ಲೇ ಕಾಲಗಳನ್ನು ಕಳಿತಾರೆ ಆದರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಹಳ್ಳಿ ಕಡೆ ಆಗಂತಹ ಸಿಚು ಅಲ್ಲಿರೋ ಬರೋ ಅಂಥ ಮಕ್ಕಳುಗಳು ಹೇಗೆ ಬಂತ ಬರ್ತಾರೆ ಅಂದರೆ ಆ ಗ್ರಾಮೀಣ ಆದ ಆಟಗಳನ್ನ ಆಡ್ತಾರೆ ಹೇಗೆಂದ್ರೆ ಹೆಣ್ಣುಮಕ್ಳು ಬಂದು ಕುಂಟೆಬಿಲ್ಲೆ ಆಡ್ತಾರೆ ಚೌಕಾಬಾರ ಆಡ್ತಾರೆ ಅಳ್ ಕುಳಿಮನೆಗಳನ್ ಆಡ್ತಾರೆ ಜೂಟ್ ಮುಟ್ ಆಡ್ತಾರೆ ಇದೇ ರೀತಿ ಗಂಡು ಮಕ್ಕಳು ಬಂದು ಗಿಲ್ಲಿ ದಾಂಡು ಮರ ಕೋತಿ ಆಟಗಳು ಕಣ್ಣಾಮುಚ್ಚಾಲೆ ಈ ರೀತಿ ಆ ಆಟಗಳನ್ನ ಆಡೋದರಿಂದ ನಮ್ಮ ಸಂಸ್ಕೃತಿ ಮತ್ತು ಆ ಸಿಗುವಂತಹ ಮಜಾನೇ ಬೇರೆ ಅದನ್ನು ನಾವು ಸಂಸ್ಕೃತಿಯನ್ನು ನಾವು ಕಾಪಾಡಿಕೊಂಡು ಮುಂದುವರೆಸ್ಕೊಂಡು ಹೋಗ್ಬೇಕಾಗ್ತದೆ ಆದರೆ ಇಲ್ಲಿ ಬಂದರೆ ಸಿಟಿ ಸೈಡ್ನಲ್ಲಿ ಮಕ್ಕಳುಗಳು ಎಲ್ಲ ಬರೀ ಫೋನ್ನಲ್ಲೇ ಮುಳುಗಿರೋ ಅಂತಹ ಮಕ್ಕಳುಗಳ್ನೇ ನಾವು ಕಾಣ್ಬೋದು ಅವರು ಕೂಡ ಆಟಗಳನ್ನ ಆಡ್ತಾರೆ ಇಲ್ಲ ಅಂತ ಅಲ್ಲ ಆದರೆ ಆಧುನಿಕ ಆಟಗಳು ಯಾವ ರೀತಿ ಇರುತ್ತೆ ಅಂದರೆ ಬರ್ತದೆ ಆ ಪಬ್ಜಿ ಬರ್ತದೆ ಒಟ್ಟಿಗೆ ಕೂಡ್ತಾರೆ ಆಚೆ ಬರ್ತಾರೆ ಎಲ್ಲ ಒಟ್ಟಿಗೆ ಕೂಡ್ತಾರೆ ಆ ಗುಂಪಿನಲ್ಲಿ ಆಟ ಆಡ್ತಾರೆ ಅದು ಕೂಡ ಮಾತುಕತೆ ಆಡ್ತಾ ಆಡುವಂಥ ಆಟಗಳು ಅದನ್ನು ಬಿಟ್ಟು ಹೊರಗಡೆ ಬಂದರೆ ಹಾಕಿ ಇದೆ ಮತ್ತು ಡಿಜಿಟಲ್ ಆಗಿ ಬರೋ ಬಂದಿರೋ ಅಂತಹ ಕೆಲವೊಂದು ಗ ಆಟಗಳನ್ನು ಆಡ್ತಾರೆ ಮತ್ತು ಟೆನ್ನಿಸ್ ಆಡ್ತಾರೆ ಶೆಟಲ್ ಕಾಕ್ಸ್ ಆಡ್ತಾರೆ ಅದು ಸ್ವಲ್ಪ ಏಜ್ ಆಗಿರೋ ಅಂತಹ ಮಕ್ಕಳುಗಳು ಆಡೋ ಅಂಥದ್ದು ಆದರೆ ಚಿಕ್ಕ ಮಕ್ಕಳಿಂದಾನೇ ನಾವು ಮಕ್ಕಳಿಗೆ ಇದನ್ನೆಲ್ಲ ಕಲಿಸಬೇಕು ಕಣ್ಣಮುಚ್ಚಾಲೆ ಅಂದರೆ ಹೀಗಿರ್ತದೆ ಕುಂಟೆಬಿಲ್ಲೆ ಆಡೋದು ಹೇಗೆ ಮತ್ತು ಮಕ್ಳಿಗೆ ಗಿಲ್ಲಿ ದಾಂಡು ಆಡೋದು ಹೇಗೆ ಮರಗಳನ್ನು ಹತ್ತು ಇಳಿಯುವುದು ಅದನ್ನೆಲ್ಲ ಕಲಿಸೋದ್ರಿಂದ ಅವ್ರಿಗೆ ವ್ಯಾಯಾಮ ಕೂಡ ಆಗ್ತದೆ ಮಕ್ಕಳಿಗೆ ಸ್ವಲ್ಪ ಇಮ್ಯೂನಿಟಿ ಪವರ್ ಕೂಡ ಜಾಸ್ತಿ ಆಗ್ತದೆ ಅದರಿಂದ ಮಕ್ಕಳು ಕೂಡ ಚೆನ್ನಾಗಿ ಶಕ್ತಿಯುತವಾಗಿ ಗಟ್ಟಿಮುಟ್ಟಾಗಿ ಇರಬಹುದು ಇದನ್ನು ಪೋಷಕರಾದಂಥವ್ರು ನಾವು ಸಿಟಿಯಲ್ಲೇ ಇರಲಿ ಹಳ್ಳಿಯಲ್ಲೇ ಇರಲಿ ನಾವು ಮಕ್ಕಳಲ್ಲಿ ಇದನ್ನು ಅಳ್ವಡ್ಸೋಣ ಆಟ ಆಡಲಿಕ್ಕೆ ಆಚೆ ಕಳಿಸೋಣ ಮಣ್ಣಿನ ಅಲ್ಲಿ ಸಿಗುವಂತಹ ಆ ಅಂಶಗಳು ಮಕ್ಕಳ ಮೈಯನಲ್ಲಿ ಸೇರಲಿ ಮಕ್ಕಳು ಅದರಿಂದ ಗಟ್ಟಿ ಆಗಲಿ ಕೆಲವೊಂದು ಕೆಲವೊಬ್ಬರಿಗೆ ಅನ್ ಅಂದರೆ ನಗರಗಳಲ್ಲಿ ವಾಸ ಮಾಡೋ ಅಂತ ಮಕ್ಕಳಿಗೆ ಕೆಲವೊಂದು ಕಾಯಿಲೆಗಳು ಬರ್ತವೆ ಆದರೆ ನಾವು ಗಮನ ಮಾಡ್ಬಹ್ದು ಹಳ್ಳಿಗಳ ಕ ಹಳ್ಳಿಗಳಲ್ಲಿ ಇರೋ ಅಂತಹ ಮಕ್ಕಳಿಗೆ ಬರುತ್ತೆ ಕಾಯಿಲೆ ಬರೋಲ್ಲ ಅಂತ ಅಲ್ಲ ತುಂಬ ಅತಿರೇಕವಾಗಿ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಹಳ್ಳಿಗಳಲ್ಲಿ ವಾಸ ಮಾಡುವಂಥವರಲ್ಲಿ ನಾವು ಕಾಣಲಿಕ್ಕಾಗಲ್ಲ ಯಾಕೆ ಅಂದರೆ ಅವರು ಮಣ್ಣಲ್ಲಿ ಆಡೋದು ಮಣ್ಣಲ್ಲಿ ಓಡೋದು ಮಣ್ಣಲ್ಲಿ ಇರುವಂತಹ ಅಂಶಗಳು ಅವರ ಮೈ ಸೇರ್ತದೆ ಆ ಅಂಥ ಟೈಮ್ನಲ್ಲಿ ಆ ಮಕ್ಕಳಿಗೆ ಇಮ್ಯೂನಿಟಿ ಪವರ್ ಬರ್ತದೆ ಅದರಿಂದ ಅವರು ಓದಲಿಕ್ಕೆ ಆಡಲಿಕ್ಕೆ ಈಗ ಏನೇ ಮಾಡಲಿಕ್ಕೆ ಆದರೂ ಅವ್ರಿಗೆ ಶಕ್ತಿ ಬಂದಂಗೆ ಆಗ್ತದೆ ಅದೇ ರೀತಿ ನಗರದಲ್ಲಿ ಆಡುವಂತಹ ಮಕ್ಕಳಿಗೂ ಕೂಡ ನಾವು ಅದನ್ನೇ ಅಳ್ವಡಿಸ್ಕೊಳ್ ಅಳ್ವಡಿಕೆ ಮಾಡೋಣ ಸಿಗಲಿಲ್ಲ ಅಂದರೆ ಮಕ್ಕಳಿಗೆ ಏನಾದರೂ ಮನೆಯಲ್ಲಿ ಆಡಳಿ ಆಡ್ಬೋದಂತಹ ಆಟಗಳನ್ನ ಆಡಿಸೋಣ ಕಲಿಸೋಣ ಹಳ್ಳಿ ಪ್ರತಿಭೆಗಳ ಹಳ್ಳಿಲಿ ಬರೋ ಅಂತಹ ಕೆಲವೊಂದು ಆಟಗಳನ್ನು ಕೂಡ ಅವರಿಗೆ ನಾವು ಹೇಳಿಕೊಡೋಣ ಅದೇ ರೀತಿ ಈಗಿನ ಆಧುನಿಕ ಆಟಗಳನ್ನು ನಾವು ನಿಲ್ಲಿಸೋದು ಒಳ್ಳೆದು ಅನಿಸ್ತದೆ ಅದು ಮಕ್ಕಳಿಗೆ ಒಳ್ಳೆಯದಲ್ಲ ಅದರಿಂದ ಮಕ್ಕಳ ಬುದ್ಧಿಮಟ್ಟ ಇಂಪ್ರೂವ್ ಆದರೂ ಕೂಡ ಅವರ ಮೈಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ತಡೆ ಮಾಡ್ಬಹ್ದು ಅಂತ ಹೇಳ್ತೇನೆ